ನಾನು ನೋಡಿದಂಥ ರುದ್ರ ರಮಣೀಯ ಐಕ್ ಯಾವುದೆಂದರೆ ತಮಿಳುನಾಡಿನ ಕನ್ಯಾಕುಮಾರಿ ಅಲ್ಲಿ ಹುಟ್ಟುವಂಥ ಸೂರ್ಯಾಸ್ತ ಸೂರ್ಯೋದಯ ಎಲ್ಲಿಯೂ ಇಲ್ಲ ಪ್ರಪಂಚದಲ್ಲೇ ಎಲ್ಲಿಯೂ ಇಲ್ಲ ಅಷ್ಟು ಅತ್ಯ ಅದ್ಭುತ ಆ ಸೂರ್ಯೋದಯವನ್ನು ನೋಡಲಿಕ್ಕೆ ಜನ ಇಲ್ಲಿಂದ ಅಥ್ವಾ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಹೊರದೇಶದವರು ಕೂಡ ವೀಕ್ಷಿಸಲು ಕನ್ಯಾಕುಮಾರಿಗೆ ಒಮ್ಮೆ ಭೇಟಿ ನೀಡುತ್ತಾರೆ ನನ್ನ ಅನುಭವ ಹೇಗಿತ್ತೆಂದರೆ ಬೆಳಗ್ಗಿನ ಜಾವ ಸೂರ್ಯೋದಯ ನೋಡೊಕ್ಕೆ ಎರಡು ಕಣ್ಣುಗಳು ಸಾಲದು ಅದೇ ರೀತಿ ಸೂರ್ಯಾಸ್ತ ಆಗಲು ಕೂಡ ನೋಡಲು ವೀಕ್ಷಿಸಲು ಎರಡು ಕಣ್ಣುಗಳು ಸಾಲದು ಅಷ್ಟು ಅತ್ಯ ಅದ್ಭುತವಾದಂಥ ಸ್ಥಳ ಕನ್ಯಾಕುಮಾರಿ ಆಗಿದೆ ನಾನು ನನ್ನ ಕುಟುಂಬ ಜೊತೆ ಕುಟುಂಬದ ಜೊತೆಗೆ ಕನ್ಯಾಕುಮಾರಿಗೆ ಒಮ್ಮೆ ಭೇಟಿ ನೀಡಿದ್ದೆ ಕನ್ಯಾಕುಮಾರಿಯಲ್ಲಿ ನೋಡಿದ್ದ ಸೂರ್ಯೋದಯ ಸೂರ್ಯಾಸ್ತ ಕಣ್ಣು ಕುಕ್ಕುವಂತಾಗಿ ಇತ್ತು ತುಂಬ ಅತ್ಯ ಅದ್ಭುತವಾತ್ತ ಅತ್ಯ ಅದ್ಭುತವಾದಂಥ ಸ್ಥಳ ಕನ್ಯಾಕುಮಾರಿ ಅಲ್ಲಿ ಅತೀ ಪ್ರಸಿದ್ಧವಾದದ್ದೇ ಸೂರ್ಯೋದಯ ಸೂರ್ಯಾಸ್ತ ನೀವು ಬೇಕಾದರೆ ಎಲ್ಲಿ ಬೇಕಾದರೂ ವಿಚಾರಿಸಿ ವಿಚಾರಿಸಿ ಕನ್ಯಾಕುಮಾರಿಯಲ್ಲಿ ಆದಂತಹ ಸೂರ್ಯೋದಯ ಸೂರ್ಯಾಸ್ತ ಬೇರೆ ಎಲ್ಲಿಯೂ ಆಗಲಿಕ್ಕೆ ಸಾಧ್ಯವಿಲ್ಲ ಒಮ್ಮೆ ನೀವೂ ಕೂಡ ಕನ್ಯಾಕುಮಾರಿಗೆ ಭೇಟಿ ನೀಡಿ ಒಮ್ಮೆ ನೀವೂ ಕೂಡ ಸೂರ್ಯೋದಯ ಸೂರ್ಯಾಸ್ತ ವೀಕ್ಷಿಸಿ ಆಮೇಲೆ ನಿಮ್ಮ ಅನುಭವ ಹೇಗಿರತ್ತೆ ಅನ್ನೋದು ನೀವು ಇನ್ನೊಬ್ಬರಿಗೆ ತಿಳಿಸಿ ನನ್ನ ಅನುಭವ ಅತ್ತ ತ್ತ ಅದ್ಬುತ ಅದ್ಭುತವಾಗಿದ್ದಂತಹ ಕನ್ಯಾಕುಮಾರಿಯಲ್ಲಿ ವೀಕ್ಷಿಸಿದಂಥ ಸೂರ್ಯಾಸ್ತ ಸೂರ್ಯೋದಯ ಸೂರ್ಯಾಸ್ತ ಅತೀ ಸುಂದರವಾದಂಥ ಸ್ಥಳ ಅಂತಾ ತಾನು ನಾನು ತಮ್ಮಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ ತುಂಬ ಸುಂದರವಾದಂಥ ಸ್ಥಳ ಕನ್ಯಾಕುಮಾರಿ ಸಮುದ್ರ ಅದ್ರಲ್ಲಿ ಹುಟ್ಟುವಂತಹ ಸೂರ್ಯೋದಯ ಮತ್ತೆ ಮುಳುಗುವಂಥ ಸೂರ್ಯ ಸೂರ್ಯಾಸ್ತ ಕನ್ಯಾಕುಮಾರಿ ತುಂಬ ಅದ್ಭುತವಾದಂಥ ಸ್ಥಳ ಕನ್ಯಾಕುಮಾರಿ ಹೆಸರುವಾಸಿಯಾದಂಥ ಸೂರ್ಯೋದಯ ಸೂರ್ಯ ಸೂರ್ಯೋದಯಕ್ಕೆ ಹೆಸರುವಾಸಿಯಾದಂತಹ ಸ್ಥಳ ಪ್ರಮುಖವಾದಂತಹ ಸ್ಥಳ ಕನ್ಯಾಕುಮಾರಿ ಅಂತ ಹೇಳಬಹುದು ಅದೇ ರೀತಿ ಸೂರ್ಯಾಸ್ತಕ್ಕು ಹೆಸರುವಾಸಿ ಆದಂಥ ಸ್ಥಳ ಸ್ಥಳ ಅದು ಯಾವುದೆಂದರೆ ಕನ್ಯಾಕುಮಾರಿ ಅಂತ ಹೇಳಬೋದು ತನ್ನ ಮ ನನ್ನ ಈ ಮಾತು ನಿಜನಾ ಸುಳ್ಳ ಅಂತ ನೀವು ತಿಳ್ಕೊಳ್ಬೇಕಾದರೆ ಒಮ್ಮೆ ನೀವೂ ಕೂಡ ಕನ್ಯಾಕುಮಾರಿಗೆ ಭೇಟಿ ನೀಡಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ವೀಕ್ಷಿಸಿ ಮತ್ತು ನಿಮ್ಮ ಅನುಭವ ಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ ನನ್ನ ಅನುಭವ ನಾನು ನಿಮ್ಮಲ್ಲಿ ಈ ರೀತಿ ಹಂಚಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು